ಹಲೋ ಹಾಂ ಹೌದು ಮೇಡಮ್ ನೀವು ಯಾರು ಹಾಂ ಮೇಡಮ್ ಹೇಳಿ

ಹಾಂ ಪ್ಯಾಕೇಜ್ ಇದೆ ನೀವು ಎಷ್ಟು ಜನ ಬರ್ತೀರಾ ಮೇಡಮ್ ಹಾಂ ಮೇಡಮ್ ಹೋಗ್ಬೋದು ಮೇಡಮ್ ಅದು ಅದೇ ಕಿಲೋಮೀಟರ್ ಹಾಂ ಏಯ್ಟಿ ತೌಸಂಡ್ ಆಗುತ್ತೆ ಮೇಡಮ್ ಎಲ್ಲ ಸೇರಿ ಪ್ಯಾಕೇಜ್ ಎಲ್ಲ ಎಲ್ಲರಿಗು ಸೇರಿ ಹಾಂ ಮೇಡಮ್ ಊಟ ಬೆಳಗ್ಗೆ ಊಟ ತಿಂಡಿ ಕಾಫಿ ಟೀ ಎಲ್ಲ ಅಲ್ಲಿ ಹೋಗಿ ಓಮ್ಸ್ಟೇ ಎಲ್ಲ ನಮ್ಮದೆ ಮೇಡಮ್ ಹಾಂ ಎಲ್ಲ ನಾವೇ ನೋಡ್ಕೋತೀವಿ ನಿಮ್ಗೆ ದಿವ್ಸಕ್ಕೆ ಆದಷ್ಟು ಅಲ್ಲೆಲ್ಲ ಎಷ್ಟು ಜಾಗ ಇದೆ ಅದೆಲ್ಲ ತೋರ್ಸೋಕೆ ಟ್ರೈ ಮಾಡ್ತೀವಿ ಮೇಡಮ್ ಅದು ಮೇಡಮ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಬೇಗ ಅಲ್ಲಿ ಜಾಗವನ್ನು ನೋಡಿಕೊಂಡು ಬರ್ತೀರ ಅಷ್ಟು ಬೇಗ ಡಿಪೆಂಡ್ ಆಗುತ್ತೆ ಅಲ್ಲಿ ಹಾಂ ಫುಡ್ಡು ಎಲ್ಲ ಬೆಳಿಗ್ಗೆ ಓ ಬೆಳಿಗ್ಗೆ ಹೊರ್ಟು ಇಲ್ಲಿಂದ ಹೋಗ್ತಾ ಆನ್ ದ ವೇನೇ ನಿಮಗೆ ಹೋಟಲಲ್ಲಿ ತಿಂಡಿ ಕೊಡಿಸ್ತೀವಿ ಎಲ್ಲರಿಗು ಸ್ನ್ಯಾಕ್ಸ್ ಇರುತ್ತೆ ಆಮೇಲೆ ಅಲ್ಲಿ ಓಮ್ಸ್ಟೇ ಇರುತ್ತೆ ರೆಸಾರ್ಟ್ ಇರುತ್ತೆ ಎಲ್ಲ ಥರ ಸೌಲಭ್ಯ ಇದೆ ಮೇಡಮ್ ಕಿಲೋಮೀಟರ್ ಅಂತಲ್ಲ ಎಲ್ಲ ಸೇರಿ ಅದು ಸ್ಟೇಯಿಂದ ಹಿಡಿದು ಊಟ ತಿಂಡಿ ನಿಮಗೆ ಕರ್ಕೊಂಡೋಗಿ ಜಾಗ ತೋರಿಸೋದು ಅದು ಸ್ವಲ್ಪ ಚೆನ್ನಾಗಿರೊ ರೆಸಾರ್ಟಿಗೆ ಹೋಗಿ ನಿಮಗೆ ಸ್ಟೇ ಇದೆ ಮೇಡಮ್

ಹಾಂ ಮೇಡಮ್ ಆದ್ರೆ ಹಂಗಿದೆ ಪ್ಯಾಕೇಜ್ ಇದೆ ಚೆನ್ನಾಗಿದೆ

ಹಾಂ ಎಲ್ಲ ಎಲ್ಲ ಚೆನ್ನಾಗಿದೆ ಮೇಡಮ್ ಎಲ್ಲ ತ್ರೀ ಸ್ಟಾರ್ ಹೋಟಲ್ಗಳು ಹಾಂ ಎಲ್ಲ ಚೆನ್ನಾಗಿದ್ದಾವೆ ನಿಮಗೆ ಅಲ್ಲೆಲ್ಲ ಫಾಲ್ಸೂ ಹ್ಞೂ ಮೇಡಮ್ ಎಲ್ಲ ಇದೆ ಅಲ್ಲೆಲ್ಲ ಅನ್ಲಿಮಿಟೆಡ್ ಫುಡ್ಡು ನಿಮಗೆ ಎಲ್ಲ ಹೈ ಕ್ವಾಲಿಟಿ ಫುಡ್ಡೇ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್ ಹ್ಞೂ ಮೇಡಮ್ ಇಲ್ಲ ಅಲ್ಲಿ ಗೋಲ್ಡನ್ ಟೆಂಪಲು ಎಲ್ಲ ತರದ್ದು ತೋರಸ್ತೀವಿ ರೆಸಾರ್ಟೂ ಮತ್ತೆ ಕಾಫಿ ಎಸ್ಟೇಟು ಇಂಥ ಎಲ್ಲ ಜಾಗಗಳು ತೋರಿಸ್ತೀವಿ ವಾಟ್ರು ಫಾಲ್ಸು ಎಲ್ಲ ತೋರಿಸ್ತೀವಿ ಮೇಡಮ್ ಮತ್ತೆ ಟಿ ಟಿಯಲ್ಲಿ ಎ ಸಿ ಇರುತ್ತೆ ಮೇಡಮ್ ಎ ಸಿ ಇರುತ್ತೆ ಅಲ್ಲಿ ಎಲ್ಲ ಚೆನ್ನಾಗಿರೋದೆ ಹಾಂ ಇಲ್ಲ ಇಲ್ಲ ಡ್ರೈವರ್ ರ್ಯಾಶ್ ಇಲ್ಲ ಮೇಡಮ್ ಫುಲ್ ಫ್ಯಾಮಿಲಿ ಜೊತೆ ಹೆಂಗ್ ಹೋಗ್ತಾರೊ ಹಂಗ್ ಕರ್ಕಂಡೋಗಿ ಹಂಗ್ ಕರ್ಕೊಂಬರ್ತಾರೆ ಮೇಡಮ್ ಇಲ್ಲಿ ಎಲ್ಲಿ ಬೇಕಾದ್ರ್ ಊಟ ತಿಂಡಿ ಎಲ್ಲಿ ಬೇಕಾದ್ರ್ ನಿಲ್ಲಿಸ್ತೀವಿ ಹಾಂ ಮೇಡಮ್ ಸರಿ ಮೇಡಮ್ ಸರಿ ಮೇಡಮ್ ಓಕೆ ಓಕೆ ತ್ಯಾಂಕ್ಸ್